ಈ ಪ್ರದೇಶದಲ್ಲಿ ತಯಾರಿಸಲಾಗುವ ಕೆಲವು ಸಾಂಪ್ರದಾಯಿಕ ಭಕ್ಷ್ಯಗಳ ಭಕ್ಷ್ಯಗಳು ಅಂದರೆ ನಮ್ಮದು ಮಲ್ನಾಡು ಮಲ್ನಾಡು ಆಗಿರೋದ್ರಿಂದ ನಮ್ಮಲ್ಲಿ ಅಕ್ಕಿ ಬೆಳ್ಯೋದು ಜಾಸ್ತಿ ಹಾಗಾಗಿ ನಮ್ಮ ಕಡೆ ಅಕ್ಕಿ ಉಪಯೋಗ್ಸೊದೇ ಜಾಸ್ತಿ ಅಂದರೆ ಅನ್ನದ ಪದಾರ್ಥಗಳನ್ನು ನಾವು ಜಾಸ್ತಿ ಉಪಯೋಗ್ಸ್ತೀವಿ ಅಂದರೆ ಬುತ್ತಿ ಖಾರದ ಸಾಂಬಾರು ಬುತ್ತಿ ಆಮೇಲೆ ಪಲಾವು ಕೇಸ ಇದು ಟೊಮೆಟೊ ಭಾತು ಈ ಥರ ಅದ್ರ ಜೊತೆಗೆ ನಮ್ಮದು ಮೇನ್ ಫುಡ್ಡೇ ಅಕ್ಕಿ ಆಗಿರೋದ್ರಿಂದ ಅಕ್ಕಿ ರೊಟ್ಟಿ ನಮ್ಮ ಕಡೆ ಸ್ಪೆಷಲ್ಲು ಆಕ್ಕಿ ರೊಟ್ಟಿಗೆ ತುಂಬ ಥರದ ಪಲ್ಯಗಳನ್ನು ಮಾಡ್ತೀವಿ ಅಂದರೆ ಎಣ್ಗಾಯಿ ಪಲ್ಯಗಳು ಬದ್ನೇಕಾಯ್ದು ಇರ್ಬೋದು ಅಥವಾ ದಪ್ಪ ಮೆಣಸು ದೊಣ್ಣೆ ಮೆಣ್ಸಿನ್ಕಾಯಿ ಚಿಕ್ಕ ಕ್ಯಾಪ್ಸಿಕಮ್ ಬರುತ್ತಲ ಅದ್ರದ್ದು ಇರ್ಬೋದು ಮತ್ತು ಅದಕ್ಕೆ ತುಂಬ ಥರದ ಚಟ್ನಿ ಪುಡಿಗಳನ್ನು ಕೂಡ ನಾವು ಮಾಡ್ತೀವಿ ಅಂದರೆ ಶೇಂಗಾ ಚಟ್ನಿ ಪುಡಿ ಮಾಡ್ತೀವಿ ಕಡಲೆ ಬೀಜದ ಚಟ್ನಿ ಪುಡಿ ಮಾಡ್ತೀವಿ ಆಮೇಲೆ ಈ ಗುರೆಳ್ಳು ಅಂತ ಹೇಳ್ತಾರೆ ಅದ್ರದ್ದು ಮಾಡ್ತೀವಿ ಆಮೇಲೆ ಫ್ಲಕ್ಸ್ ಸೀಡ್ ಅಗಸೆ ಅಗಸೆ ಚಟ್ನಿ ಮಾಡ್ತೀವಿ ಆಮೇಲೆ ನಮ್ಮ ಕಡೆ ಮೆಂತೆ ಉಪಯೋಗ್ಸೋದು ಸ್ವಲ್ಪ ಜಾಸ್ತಿ ಮೆಂತೆ ಹಿಂಡಿ ಅಂತ ಮಾಡ್ತಾರೆ ಆಮೇಲೆ ಇಲ್ಲಿ ಮಳೆಗಾಲದಲ್ಲಿ ನಮಗೆ ಈ ಕಡೆ ಮತ್ತೆ ಸ್ಪೆಷಲ್ಲಾಗಿ ಮಾಡೋ ತಿಂಡಿ ಅಂದರೆ ವಸ್ತು ತಿನ್ನೋ ವಸ್ತು ಅಂತಂದರೆ ಹೊಯ್ಯಪ್ಪಳ ಹೊಯ್ಯಪ್ಪಳ ಅಂತಂದರೆ ನೆನೆ ಹಾಕಿ ತೊಳೆದು ಅದನ್ನ ರುಬ್ಬಿ ಅದನ್ನ ಹಬೆಯಲ್ಲಿ ಒಂದೊಂದೇ ಆಗಿ ಬೇಯಿಸ್ಬಿಟ್ಟು ಹಸಿದನ್ನೂ ತಿಂತಾರೆ ಹಾಗೇ ಅದನ್ನ ಒಣಗಿಸ್ಬಿಟ್ಟು ವರ್ಷಗಟ್ಟಲೆ ಅದನ್ನ ಇಟ್ಕೊಂಡು ಎಣ್ಣೆಗೆ ಹಾಕಿ ಅಥವಾ ಹಾಗೇ ಡೈರೆಕ್ಟಾಗಿ ಅದನ್ನು ಸುಟ್ಟು ಬೆಂಕಿಯಲ್ಲಿ ಸುಟ್ಟು ಕೂಡ ತಿಂತಾರೆ ಇದು ನಮ್ಮ ಮಲ್ನಾಡು ಸ್ಪೆಷಲ್ಲು ಈ ಹೊಯ್ಯಪ್ಪಳ ಅದೇನಿದ್ದರು ಈ ಕಡೆ ಮಾತ್ರ ಜಾಸ್ತಿ ಮಾಡ್ತಾರೆ ಏಕೆಂದರೆ ಇದು ಪ್ರೊಸೀಜರೂ ತುಂಬ ಜಾಸ್ತಿ ಇದೆ ಅದನ್ನ ಮಾಡೋಕ್ಕೆ ಹಿಂದಿನ ಕಾಲದೋರು ಇದನ್ನು ನಮ್ಮ ಕಡೆ ಮಾಡ್ಕೊಂಡು ಬಂದ್ಯಾರೆ ಅದು ಬಿಟ್ಟರೆ ಇನ್ನು ಮಳೆಗಾಲದ ಟೈಮಲ್ಲಿ ನಮಗೆ ಬಿದಿರು ಬಿದಿರು ಮೊಳಕೆ ಬರುತ್ತಲ ಕಳಲೆ ಅಂತ ಕರಿತೀವಿ ಅದು ಸಿಗುತ್ತೆ ಅದ್ರಲ್ಲಿ ತುಂಬ ಥರದ ತಿಂಡಿ ಮಾಡ್ತಾರೆ ನಮ್ಮ ಮಲೆನಾಡಲ್ಲಿ ಅಂದರೆ ಅದರಲ್ಲಿ ಮಜ್ಜಿಗೆ ಸಾರು ಮಾಡ್ತಾರೆ ಅದ್ರಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ ಮತ್ತು ಅದರಲ್ಲಿ ಕಡುಬು ಮಾಡ್ತಾರೆ ಪಲ್ಯ ಮಾಡ್ತಾರೆ ವಡೆ ಮಾಡ್ತಾರೆ ಸೊ ಕಳಲೆ ವಡೆ ಕಳಲೆ ಕಡುಬು ಇದೆಲ್ಲ ಈ ಕಡೆ ಸ್ಪೆಷಲ್ಲು ಅದು ಬಿಟ್ಟರೆ ಮತ್ತಿನ್ನೇನಂದರೆ ಇದು ಕೆಸ್ವಿನ ಸೊಪ್ಪು ಈ ಮಳೆಗಾಲದಲ್ಲಿ ಅಡಿಕೆ ಮರದ ಮೇಲೆಲ್ಲ ಈ ಕಡೆ ಎಲ್ಲ ಅಡಿಕೆ ಬೆಳೆಯೋರು ತುಂಬ ಜಾಸ್ತಿ ಈ ಅಡಿಕೆ ಮರದ ಮೇಲೆಲ್ಲ ಈ ಕೆಸ್ವಿನ ಸೊಪ್ಪು ಅಂತ ಬೆಳೆಯತ್ತೆ ಅದು ನೆಲದ ಮೇಲೂ ಬೆಳೆಯತ್ತೆ ಆದರೆ ಅದು ಕೆರೆತ ಜಾಸ್ತಿ ಇರುತ್ತೆ ಅದನ್ನ ತಿನ್ನಕ್ಕೆ ಬರೋಲ್ಲ ಈ ಮಳೆಗಾಲದಲ್ಲಿ ಆ ಮರದ ಮೇಲೆ ಬೆಳೆಯೋದಲ ಆ ಸೊಪ್ಪನ್ನ ಕ್ಲೀನಾಗಿ ತೊಳೆದು ಅದಕ್ಕೆ ಎಲ್ಲ ಮಸಾಲೆ ಎಲ್ಲ ರುಬ್ಬಿ ಅದಕ್ಕೆಲ್ಲ ಹಚ್ಚಿ ಅದನ್ನು ಹಬೆಯಲ್ಲಿ ಬೇಯಿಸಿ ಆಮೇಲೆ ಅದನ್ನು ಶ್ಯಾಲೋ ಫ್ರೈ ಮಾಡಿ ತಿಂತೀವಿ ಅದಕ್ಕೆ ನಾವು ಪತ್ರೊಡೆ ಅಂತ ಕರಿತೀವಿ ಪತ್ರೊಡೆ ನಮ್ಮ ಕಡೆ ಮಳೆಗಾಲದಲ್ಲಿ ಸ್ಪೆಷಲ್ಲು ಹೆಚ್ಚು ಕಡಿಮೆ ವಾರಕ್ಕೆ ಒಂದು ಸಲನಾದರೂ ನಮ್ಮ ಕಡೆ ಈ ಪತ್ರೊಡೆ ಮಾಡೇ ಮಾಡ್ತಾರೆ ಈ ಮಳೆಗಾಲದ ಟೈಮಲ್ಲಿ ಅದು ಬಿಟ್ಟರೆ ಇನ್ನು ನಮ್ಮ ಕಡೆ ಮಾಡೋ ಬೇರೆ ಥರ ಭಕ್ಷ್ಯ ಅಂದರೆ ಇದು ಕೊಟ್ಟೆ ಕಡುಬು ಕೊಟ್ಟೆ ಕಡುಬು ಅಂತಂದರೆ ಬಾಳೆ ಎಲೆ ಇರುತ್ತಲ ಅದನ್ನ ಕೊಟ್ಟೆ ಥರ ಮಾಡಿ ಅದ್ರ ಒಳಗಡೆ ಈ ಅಕ್ಕಿ ಈ ಬೇಳೆ ಅದನ್ನೆಲ್ಲ ನೆನೆಸಿ ಇಡ್ಲಿ ಹಿಟ್ಟಿನ ಥರ ರುಬ್ತಾರೆ ಮಸಾಲೆ ಎಲ್ಲ ಹಾಕಿ ಅದನ್ನ ಕೊಟ್ಟೆ ಒಳಗೆ ಹಾಕಿ ಅದನ್ನ ಬೇಯ್ಸಿ ಅದಕ್ಕೆ ಕಾಯಿ ಚಟ್ನಿ ಜೊತೆ ತಿಂತಾರೆ ಅದೂ ಕೂಡ ನಮ್ಮ ಕಡೆ ಸ್ಪೆಷಲ್ ಅದು ಬಿಟ್ಟರೆ ಈ ಹಾಲುಗರ್ಗೆ ಅಂತ ಮಾಡ್ತಾರೆ ಕೋಡುಬಳೆ ಥರ ಇರುತ್ತೆ ಅದೂ ಅಕ್ಕಿ ಹಿಟ್ಟಲ್ಲೆ ಮಾಡ್ತಾರೆ ಅದು ಈ ಹಬ್ಬ ಹರಿದಿನಗಳಲ್ಲಿ ಅಥವಾ ಯಾರದ್ರು ಗೆಸ್ಟ್ ಬರ್ತಾರೆ ಅಂದಾಗ ಆ ಟೈಮಲ್ಲಿ ಅದನ್ನು ಹೆಚ್ಚಾಗಿ ಮಾಡ್ತಾರೆ ಅದೂ ಕೂಡ ಈ ಕಡೆ ಜನ ಮಾತ್ರ ಮಾಡ್ತಾರೆ ಬೇರೆ ಕಡೆಯವರಿಗೆ ಆ ಅದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ಅದನ್ನು ನೋಡ್ದ್ರೆ ಕೋಡುಬಳೆ ಅಂತಾರೆ ಆದರೆ ಆಕ್ಚುಲಿ ಅದು ಕೊಡುಬಳೆ ಆ ಥರ ಇರತ್ತೆ ಅದೂ ಇಲ್ಲಿನ ಸ್ಪೆಷಲ್ಲು ಅದು ಬಿಟ್ಟರೆ ಇನ್ನು ಉದ್ದಿನ ಕಡುಬು ಅಂತ ಮಾಡ್ತಾರೆ ಅದೂ ಅಷ್ಟೆ ನಮ್ಮ ಮಲೆನಾಡಲ್ಲಿ ಉದ್ದಿನ ಕಡುಬು ಒಂಥರ ಮೋಮೋಸ್ ಥರ ಅದೂ ಈ ಕಡೆ ಸ್ಪೆಷಲ್ ಅದು ಅದೂ ಹೊರಗಡೆ ಜನ ಅಷ್ಟಾಗಿ ಮಾಡೋಲ್ಲ ಇನ್ನು ಈ ದೀಪಾವಳಿ ಎಲ್ಲ ಬಂತು ಅಂದರೆ ಅವಾಗ ಸೌತೆಕಾಯಿ ಕಡ್ ಸೌತೆ ಹಣ್ಣು ಸೌತೆ ಹಣ್ಣಿನ ಕಡುಬು ಮತ್ತು ಈ ಚೀನಿಕಾಯಿ ಅಂದರೆ ಸಿಹಿಗುಂಬಳಕಾಯಿ ಬರುತ್ತಲ ಅದನ್ನ ತುರುದ್ಬಿಟ್ಟು ಕಡುಬು ಮಾಡ್ತಾರೆ ಅದು ಬಾಳೆ ಎಲೆಲ್ಲಿ ಸುತ್ತಿ ಎಲ್ಲ ಮಾಡಿ ಕಡುಬು ಮಾಡ್ತಾರೆ ಅದೂ ಕೂಡ ಈ ಕಡೆ ಸ್ಪೆಷಲ್ಲು ಅದೂ ಕೂಡ ನಿಮಗೆ ಹೊರಗಡೆ ಬೇರೆ ಕಡೆ ಜನ ಜಾಸ್ತಿ ಮಾಡೋಲ್ಲ ಅದಷ್ಟೂ ನಮ್ಮ ಕಡೆ ಸ್ಪೆಷಲ್ ಭಕ್ಷ್ಯಗಳು ಅಥವಾ ಸಾಂಪ್ರದಾಯಿಕ ಭಕ್ಷ್ಯಗಳು ಅಂತನೂ ಹೇಳ್ಬೋದು